ನಾನು ನನ್ನ ಆನ್ಲೈನ್ ಶಾಪಿಂಗಲ್ಲಿ ಮೊದಲ್ನೇದಾಗಿ ನಾನು ಒಂದು ಮೊಬೈಲ್ನ ಪರ್ಚೇಸ್ ಮಾಡಿದ್ದೆ ಆ ಮೊಬೈಲ್ ಇಷ್ಟು ನಂಗೆ ಇಷ್ಟ ಆಯಿತು ಅಂದರೆ ತುಂಬಾ ಚೆನ್ನಾಗಿ ಇತ್ತು ಇವತ್ತಿನ್ವರ್ಗು ಸಹ ನನಗೆ ಆ ಮೊಬೈಲ್ ತುಂಬಾ ಖುಷಿ ತಂದ್ಕೊಟ್ಟಿದೆ ಯಾಕಂದರೆ ಆ ಮೊಬೈಲ್ಲಲ್ಲಿ ಅದರ ನಂಗೆ ಫೋಟೋ ತೆಕ್ಕೊಳ್ಬೇಕಾದ್ರು ತುಂಬಾ ಖುಷಿಯಾಯ್ತು ಆ ಮೊಬೈಲ್ ಕ್ಲ್ಯಾರಿಟಿ ಆಗಲಿ ಓಲ್ಯೂಮ್ಸ್ ಆಗಿ ವೋಲ್ಯೂಮ್ ಬಟನ್ ಆಗಲಿ ಹೀಗೆ ಎಲ್ಲನೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಮತ್ತು ಮತ್ತು ನಂಗೆ ಸೆಲ್ಪಿ ಗಿಲ್ಫಿ ತೆಕ್ಕೊಳಬೇಕಾದ್ರೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನನ್ನ ಈ ಪಸ್ಟ್ ಪ್ರಾಡೆಕ್ಟ್ ತುಂಬಾ ನನಗೆ ಈ ಆನ್ಲೈನ್ ಶಾಪಿಂಗ್ ಮಾಡಿದ್ದರಲ್ಲಿ ತುಂಬಾ ಖುಷಿ ಅನ್ನಿಸ್ತಾ ಇದೆ ಮತ್ತು ನಂಗೆ ಟೈಮೂ ಸೇವ್ ಆಯಿತು ನಾನು ಮೊಬೈಲ್ ಅಂಗ್ಡಿಗೆ ಹೋಗಿ ಆ ಮೊಬೈಲ್ನ ಪರ್ಚೇಸ್ ಮಾಡೋದ್ಕೆ ಹೋಗೋ ಟೈಮು ನಂಗೆ ಇದರಲ್ಲಿ ಸೇ ಉಳಿತಾಯ ಆಯಿತು ಅಂದರೆ ತಪ್ಪೇನಿಲ್ಲ ನಾನು ಮೊಬೈಲ್ ಅಂಗಡಿಯಲ್ಲಿ ಎಷ್ಟೊಂದು ಮೊಬೈಲ್ನ ನೋಡಿದೆ ಅದ್ಕೆ ನಂಗೆ ಟೈಮೂ ವೇಸ್ಟ್ ಆಯಿತು ಮತ್ತು ನಂಗೆ ಇಷ್ಟಾನು ಆಗಿಲ್ಲ ಆದರೆ ಮನೇಲ್ಲಿ ಕುತ್ಕೊಂಡು ನಾನು ಈ ಆನ್ಲೈನ್ ಶಾಪಿಂಗಲ್ಲಿ ಮೊಬೈಲ್ನ ಹೀಗೇ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಂಗೆ ಈ ಒಂದು ಮೊಬೈಲು ನನಗೆ ತುಂಬಾ ಇಷ್ಟ ಆಯಿತು ಅದ್ರ ಈ ಅದ್ರ ಚ್ ಇದಾಗಲಿ ಸ್ಕ್ರೀನ್ಚ್ ಸ್ಕ್ರೀನಾಗಲಿ ಅದೆಲ್ಲ ತುಂಬಾ ಚೆನ್ನಾಗಿದೆ ಈಗಲೂ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಹಾಗಾಗಿ ನನಗೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ನನಗೆ ಆನ್ಲೈನ್ ಶಾಪಿಂಗಿಂದಾನೆ ಏನಾದ್ರೂ ಪರ್ಚೇಸ್ ಮಾಡಬಹ್ದು ಅಂತ ಹೇಳಿಕೊಂಡು ಅನ್ಸುತ್ತೆ ಆದ್ದರಿಂದ ನನ್ನ ಈ ಪಸ್ಟ್ ಪ್ರಾಡಕ್ಟಿಂದ ನನಗೆ ಆನ್ಲೈನ್ ಶಾಪಿಂಗು ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿಕೊಂಡು ತುಂಬಾ ಖುಷಿ ಅನ್ನಿಸ್ತಾ ಇದೆ